ಹಾಂ ಎಸ್ ಸರ್ ಯಾರು ಮಾರುತಿ ಅವರಾ ಓ ಭಾಳ ಸಂತೋಷ ಆಯ್ತು ರೀ ಎಷ್ಟು ದಿವಸ ಆಯಿತು ನಿಮ್ಮನ್ನ ಜೊತೆ ಮಾತಾಡಿ ಏನು ಕತೀ ಹಾಂ ಹೌದು ಹೌದೌದು ಹಾಂ ಹಾಂ ಹಾಂ ವೀಕೆಂಡೂ ಇಲ್ಲ ಎಲ್ಲು ಹೋಬಕ್ ಅಂತೇಳಿ ತಾವು ಏನಾದ್ರು ಇದ್ರೆ ಹೇಳಿ ಬೇಕಾರೆ ನಾನು ಬರ್ತಿನಿ ಹೌದು ಹೌದು ರೀ ಹಾಂ ಹಾಂ ಹಾಂ ಹಾಂ ದಾಂಡೇಲಿ ಆಗ್ತದೆ ಅಲ್ಲ ಈ ಬೇಸಿಗೆಯಲ್ಲಿ ದಾಂಡೇಲಿಕಿನ್ನ ಆ ಕಡೆ ಚಿಕ್ಕಮಗಳೂರು ಈ ಮಂಗಳೂರು ಏನಾರ ಆಗ್ಬೋದಾ ದೂರ ಹೌದಾ

ಹೌದು ಹಾಂ ಹಾಂ ಏ ಏ ಭಾಳ ಭಾಳ ಒಳ್ಳೇದು ರೀ ಭಾಳ ತ್ಯಾಂಕ್ಸು ಅಂತು ನೆನಪು ಮಾಡ್ಕ್ಯಂಡಿದ್ದೀರಲ್ಲ ಓಹೋ ಓಕೆ ಓಕೆ ಸರ್ ಹಾಂ ಹಾಂ ರೀ ಹಾಂ ಆಯಿತು ಇಲ್ಲ ಪರ್ವಾಗಿಲ್ಲ ಅಲ್ಲೂ ಪಾರಿಸ್ಟ್ ಗೀರಿಸ್ಟ್ ಎಲ್ಲಾ ನದಿ ಗಿದಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಕಾಳಿ ನದಿ ಎಲ್ಲ ಹೌದ್ ಹೌದ್ ಹೌದೌದು ಮನೆ ಮನೆಯವ್ರ್ ಆದರೆ ಸರಿ ಇರ್ತದೆ ಅದು ಹ್ಞೂ ಅಲ್ಲೇ

ಓ ಏ ಜರೂರ್ ಜರೂರ್ ಸರ್ ಏ ಖಂಡಿತ ಬರ್ತೀವಿ ಸರ್ ಒಳ್ಳೆಯ ಅಪಾರ್ಚುನಿಟಿ ಕೊಟ್ಟಿದ್ದೀರಿ ನಾನು ಹೇಗೆ ತಪ್ಸ್ಕಳ್ಳೋಕ್ ಸಾಧ್ಯ ಭಾಳ್ ದಿವಸ ಆದ್ಮೇಲೆ ಹೌದು ಹೌದೌದು ಹೌದು ಏ ಜರೂರ್ ಜರೂರ್ ಸರ್ ಅಲ್ಲೀ ನಿಸರ್ಗ ದೃಶ್ಯ ಸೌಂದರ್ಯದ ಜೊತೆಗೆ ನಮ್ಮ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತೈತಿ ಏ ಹಾಂ ಗದಗ್ ಹತ್ರ ಕಪ್ಪತ್ಗುಡ್ಡ ಹೌ ಹಾಂ ಹಾಂ ಹಾಂ ಹಾಂ ಹೌದಲ್ಲ ರೀ ಹಾಂ ಹಾಂ ಹಾಂ

ಹೌದಾ ಏ ಆಗ್ಬೋದು ಸರ್ ಆಗ್ಬೋದು ಅದು ಅಲ್ಲಿ ಬಿ ಅಂದ್ರೆ ಮುಂಚೆ ನಾವು ಕಪ್ಪತ್ಗುಡ್ಡ ನೋಡ್ಕೊಂಡು ನಂತರ ದಾಂಡೇಲಿಗೆ ಹೋಗ್ಬೋದು ಹಾಂ ಹಾಂ ಹೌದೌದು ಸರ ಹಾಂ ಹಾಂ ಹಾಂ

ಹೌದಲ್ಲ ರೀ ಹಾಂ ಹಾಂ ಹಾಂ ಏ ಸಾಕಷ್ಟು ಎಲ್ಲಾ ಹಸ್ರು ಗಿಸ್ರಿಲ್ಲ ಗಿಡ ಗಿಡ ಎಲ್ಲ ಚೆನ್ನಾಗಿದಾವು ರೀ ಅಲ್ಲಿ ಹ್ಞೂ ಓ ಹಾಂ ಇನ್ನು ಇನ್ನು ಇನ್ನು ಇನ್ನು ಯಾ ಇನ್ನು ಯಾವ್ದು ಅಲ್ಲಿ ಗಣೀ ಕಾಲಿಟ್ಟಿಲ್ಲ ಕಾಣ್ಸುತ್ತೆ ಹಾಂ ಹಾಂ ಹಾಗಾಗಿ ಇನ್ನು ಪರಿಸರ ಉಳಿವ ಹಾಗಿದೆ ಹೇ ಜರೂರು ಜರೂರು ನೋಡಣ ಹೌದೌದು ಸರ್ ಹೇ ಜರೂರು ಹೋಗೋಣ ಸರ್ ನಾವು ಹೇ ಖಂಡಿತ

ಏ ಅವಶ್ಯ ಸರ್ ಅಗತ್ಯ ಅಗತ್ಯ ಆ ಹೌದೌದು ಏ ಮನೆ ಮನೆಯಿಂದ ಏನು ತೊಗೊಂಡು ಹೋಗ್ತಾರೆ ಹ್ಞ್ ಹ್ಞ್ ಹ್ಞ್ ಹ್ಞ್ ಜರೂರು ಜರೂರು ಸರ್ ಆಯ್ತು ಆಯ್ತು ನೀವೆ ನೀವು ನೀವು ಏನು ಹೇಳ್ತೀರ ಅದು ತೊಗಂಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮನೆಯಿಂದ ತರ್ತೀನಿ ಹ್ಞ್ ಅಷ್ಟೆನೆ ಹಾಂ ಸರ್ ಹೆ ಹೇ ಇಲ್ಲ ಸರ್ ಭಾಳ್ ದಿವಸ ಆದ್ಮೇಲೆ ಇಂಥಾ ಅಪಾರ್ಚುನಿಟಿ ಸಿಕ್ತದಲ್ಲ ಹಾಂ ಹಾಂ ಸರ್ ಹೇ ಭಾಳ ಭಾಳ ಧನ್ಯವಾದ ಸರ್ ಒಟ್ಟೂ ನೆನ್ಪು ಮಾಡ್ಕಂಡು ಮಾಡಿದ್ದೀರಿ ಇಲ್ಲ ನೋಡೋಣ ಸರ್ ಆ ದಾಂಡೇಲಿ ಜೊತೆಗೆ ಹ್ಞೂ ಓಕೆ ಏ ಜರೂರು ಜರೂರು ಬರ್ತೀವಿ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ನಮಸ್ತೆ ನಮಸ್